ಸಮಯ ಅಥವಾ ಪದಾರ್ಥಗಳ ಅಭಾವವಿದ್ದಾಗ ನಾನು ಸಾಮಾನ್ಯವಾಗಿ ಪುಳಿಯೋಗರೆಯನ್ನು ಮಾಡುತ್ತೇನೆ ಮತ್ತು ಪುಳಿಯೋಗರೆ ಏಕಂದ್ರೆ ಸಮಯ ಕಮ್ಮಿತಿನ್ನಾಗ ಪುಳಿಯೋಗರೆ ಜಲ್ದಿ ಆಗ್ತದೆ ಮತ್ತು ನಾವೆಲ್ಲಿಗಾರು ಹೋಗ್ಬೇಕಾದ್ರೆ ಫಾಸ್ಟಾಗಿ ಅದಕ್ಕೆ ಪದಾರ್ಥಗಳು ಹತ್ತಲು ಪುಳಿಯೋಗರೆ ಅದು ಮಸಾಲೆ ಸಿಗ್ತದೆ ಅದನ್ನು ಮಸಾಲೆ ತೊಕೊಂಬಂದು ಪ್ಯಾಕೇಟು ನಾವು ಅನ್ನ ಮಾಡ್ಕೊಂಡಿ ಅನ್ನ ಮಾಡದ್ರಾಯ್ತು ಅದಕ್ಕೆ ಬೇರೆ ಏನು ಪದಾರ್ಥಗಳು ಮಾಡ್ಲಕ್ಕ ಹತ್ತಲ್ದು ಅದರ ಸಲುವಾಗಿ ರೈಸ್ ಅಟೆ ಮಾಡ್ಕೊಂಡಿ ಅದನ್ನು ಮಸಾಲೆ ಪ್ಯಾಕೇಟ್ ತಂದು ರೈಸ ಮಾಡಿದ ನಂತರ ಎಣ್ಣೆ ಹಾಕಿ ಇದು ಪುಳಿಯೋಗರೆ ಮಸಾಲೆ ತಂದು ಅದ್ರೊಳಗೆ ಹಾಕಿ ನಂತರ ಇದು ರೈಸ್ ಹಾಕಿ ಮಿಕ್ಸ್ ಮಾಡದ್ರೆ ಪುಳಿಯೋಗರೆ ಆಹಾರ ರೆಡಿ ಆಯಿತು ಅದರ ಸಲುವಾಗಿ ಸಮಯ ಕಮ್ಮಿ ಇದ್ದಿನಾಗ ಮತ್ತು ಯಾವ್ದು ಭೀ ಪದಾರ್ಥಗಳು ಸಿಗದೇ ಇದ್ದಿದ್ದ ಟೈಮ್ನಾಗಂದ್ರು ಇದು ಪುಳಿಯೋಗರೆನೇ ಸರಿಯಾಗಿ ಅನಿಸ್ತದ ಅದರ ಸಲುವಾಗಿ ಪುಳಿಯೋಗರೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ನಾನು ಈಗ ಸುರಕುಂಭ ಮಾಡ್ಬೇಕಂತಂದಿದ್ರೆ ಅದಕ್ಕೆಲ್ಲ ಈಗ ಡ್ರೈ ಫ್ರೂಟ್ಸ್ಗಳು ಬೇಕಾಯ್ತವೆ ಹಾಲು ಶಾವ್ಗೆ ತುಪ್ಪ ಶಾವ್ಗೆ ತುಪ್ಪ ಕಾಜು ಬಾದಾಮ್ ಪಿಸ್ತಾ ಈ ರೀತಿ ಎಲ್ಲ ಪದಾರ್ಥಗಳು ಬೇಕಾಯ್ತವೆ ಒಂದು ವೇಳೆ ಈಗ ಹಾಲು ಕಡಿಮೆ ಇತ್ತು ಅಂತಂದ್ರೆ ಅಥವಾ ಡ್ರೈ ಫ್ರೂಟ್ಸ್ಗಳು ಬಾದಾಮು ಕಾಜು ಪಿಸ್ತಾ ಇವು ಕಮ್ಮಿ ಇತ್ತಂತಂದ್ರೆ ಮತ್ತು ತುಪ್ಪಾಗ್ಲಿ ಸ್ವಲ್ಪಾನೇ ಇತ್ತು ಅಂತಂದ್ರೆ ಶಾವ್ಗೆ ಮಾಡ್ಲಿಕ್ಕ ಇಷ್ಟಪಡ್ತೆ ಅಥವಾ ಈಗ ಸುರಕುಂಭ ಮಾಡಬೇಕಾದ್ರು ಹೆಚ್ಚಿನ ಪದಾರ್ಥಗಳು ಉಪಯೋಗಿಸ್ಬೇಕಾಯ್ತದೆ ಮತ್ತಿದು ಶಾವ್ಗೆನು ಕಮ್ಮಿ ಸಮಯದಾಗ ಕಮ್ಮಿ ಸಮಯದಾಗ ಮಾಡ್ಬೋದು ಅದರ ಸಲುವಾಗಿ ಶಾವಿಗೆ ಮಾಡ್ತೇವೆ ಶಾವಿಗೆ ಅಂತಂದ್ರೆ ಮೊದಲು ಶಾವ್ಗೆ ತುಪ್ಪದ್ನಿಂದ ಥೋಡೆ ತುಪ್ಪ ಇದ್ರೂ ನಡೀತದೆ ಥೋಡೆ ತುಪ್ಪದ್ಲಿಂದ ಹೂಂ ಮೊದಲು ಹುರ್ಕೊಬೇಕು ಹುರ್ಕೊಂಡು ಹುರ್ಕೊಂಡಿ ನಂತರ ಡ್ರೈ ಫ್ರೂಟ್ಸ್ಗಳ್ನು ತುಪ್ಪದಾಗ ಸ್ವಲ್ಪೇ ಬ್ರೌನ್ ಕಲರ್ ಆಗುವ ತನಕ ಹುರಿಬೇಕು ತೆಗೆದ ನಂತರ ಹಾಲು ಬಿಸಿ ಮಾಡ್ಕೊಂಡಿ ಈ ಸುರಕುಂಭಕ್ಕೆ ತೋಲು ಹಾಲು ಬೇಕಾಯ್ತವ ಈ ಶಾವ್ಗೆಗಾದ್ರ ಸ್ವಲ್ಪನೇ ಹಾಲು ಬೇಕಾಯ್ತವ ಈ ಸ್ವಲ್ಪ ಹಾಲಿನಿಂದೆ ಇದು ಶಾವ್ಗೆ ಹಾಲು ಕಾಸ್ಕೊಂಡು ಅದಿಕ್ಕೆ ಸ್ವಲ್ಪ ನಾವು ನೀರು ಹಾಕೊಂಡು ಹಾಕೋಬೋದು ಇಲ್ಲದೆ ಇದ್ದರೆ ಇಲ್ಲಿ ಹಾಲಿನಿಂದೆ ಮಾಡ್ಬೋದು ಹಾಲು ಕಾಯಿಸಿ ಸ್ವಲ್ಪ ನೀರು ಹಾಕೊಂಡು ಬಿಸಿಯಾದ ನಂತರ ಇದು ಹುರ್ದಿಂದು ಶಾವ್ಗೆ ತೆಗೆದುಕೊಂಡು ಅದ್ರೊಳಗೆ ಹಾಕಿ ಮತ್ತು ನಂತರ ಇವು ಬಾ ಕಾಜೂ ಪಿಸ್ತಾ ಬಾದಾಮಿ ತುಪ್ಪ ಇವೆಲ್ಲ ಅದು ಹಾಲಿನಕ್ಕ ಹಾಕಬೇಕು ಸ್ವಲ್ಪ ಹಾಲು ಕಾಯಿದ ನಂತರ ಏನು ಮಾಡಬೇಕು ಶಾವಿಗೆ ಹಾಕಬೇಕು ಮತ್ತು ನಮಗೆಷ್ಟು ಬೇಕೋ ಅಷ್ಟು ಸಕ್ರೆ ಹಾಕ್ಕೊಂಡು ಅದ್ರೊಳಗೆ ಸ್ವಲ್ಪ ಇಲಂಚಿ ಹಾಕಿ ಶಾವಿಗೆ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಹಂಗೆ ಕುದಿಲಕ್ಕ ಬಿಡಬೇಕು ಅದು ಕುದಿದ ನಂತರ ಸಕ್ರೆ ಎಷ್ಟು ಹತ್ಯದ ಇಲ್ಲ ನೋಡಿಕೊಂಡು ಮತ್ತು ಸಿಹಿ ಹೆಚ್ಚಾಗ್ಯದಾ ಕಮ್ಮಿಯಾಗ್ಯದಾ ಅಂತ ನೋಡ್ಕೋದು ನೋಡ್ಕೊಂಡ್ ನಂತರ ಸ್ವಲ್ಪ ತುಪ್ಪವನ್ನು ಹಾಕಬಹುದು ಶಾವ್ಗೆ ಹಾಕಬೇಕು ಶಾವ್ಗೆ ಹಾಕಿದ ನಂತರ ಚೆನ್ನಾಗಿ ಕುದಿಸಿ ರುಚಿಯೆಲ್ಲ ನೋಡ್ಕೋಬೇಕು ಆಮೇಲದು ಈ ಸ್ವೀಟು ರೆಡಿಯಾಗಿರ್ತದೆ ಯಾಕಂದ್ರೆ ಇದು ಸ್ವಲ್ಪ ಕಮ್ಮಿ ಟೈಮ್ನಾಗೆ ಮಾಡ್ಬೋದಂತ ಆಹಾರ ಆಗ್ಯದ ಸುರಕುಂಭಕ್ಕ ಅಂದರೆ ಭಾಳ ಸಮಯ ಹತ್ತತದಲ್ಲ ಅದರ ಸಲುವಾಗಿ ಶಾವ್ಗೆಯ ಶಾವ್ಗೆ ಪಾಯಸ ಮಾಡಬೇಕು ಇದ್ರಲಿಂದ ಜಲ್ದಿನೂ ಆಯ್ತದೆ ನಮಗೆ ಟೈಮ್ನು ಉಳಿತದೆ ಮತ್ತು ಪದಾರ್ಥಗಳು ಕಮ್ಮಿ ಇದ್ರ ಇದ್ರಲ್ಲಿಂದು ಜಲ್ದಿಯಾಗಿ ಅಡಿಗೆ ನಾವು ತಾ ತಯಾರಿಸ್ಬೋದು ಮತ್ತು ಸಾಮಾನ್ಯವಾಗಿ ತಯಾರು ಇದು ಅಷ್ಟೇನೂ ಕಷ್ಟಕರವಾದಂಥ ಅಡಿಗೆ ಅಲ್ಲ ಸುಲಭವಾಗಿ ಆಯ್ತದೆ ಮತ್ತು ಎಲ್ಲರಿಗು ಇಷ್ಟನೂ ಆಯ್ತದೆ ಕಮ್ಮಿ ಟೈಮ್ನಾಗು ಆಯ್ತದೆ ಅದ್ರಿನಿಂದ ಈ ಶಾವ್ಗೆ ಮಾಡಕ್ಕೆ ಮಾಡ್ಬೋದು ಇದು ಆಹಾರನ ತಯಾರಿಸ್ತೀನಿ ಈ ಶಾವ್ಗೆ ಸ ಸರಿಯಾಗಿ ಕುದ್ದ ನಂತರ ಎಲ್ಲರು ತೆಗ್ದು ಊಟ ಮಾಡ್ಬೋದು ಆದ್ರ್ಲಿಂದ ಇದು ಕಮ್ಮಿ ಟೈಮ್ನಾಗೆ ಚಲೋ ಆಯ್ತದಂತಂದು ಇದೇ ಆಹಾರ ಇಷ್ಟಪಡ್ತೀನಿ ಇದೇ ಆಹಾರ ಉತ್ತಮವಾಗಿದೆ ಅಂತ ಹೇಳಬಹುದು ಅದರ ಸಲುವಾಗಿ ಶಾವ್ಗೆ ಪಾಯಸ ಇಷ್ಟಪಡ್ತೀನಿ ಕಮ್ಮಿ ಸಮಯದಾಗ್ನು ಆಯ್ತದೆ ಪದಾರ್ಥಗಳು ಭೀ ಕಮ್ಮಿದ್ರು ನಡಿತದೆ ನಮಗಿಷ್ಟೇ ಪದಾರ್ಥಗಳು ಅದಕ್ಕೆ ಹಾಕಬೇಕು ಅಂತ ಏನಿಲ್ಲ ಈ ಪದಾರ್ಥಗಳು ಕಮ್ಮಿ ಟೈಮ್ನಾಗ ಇದು ಉಪಯೋಗಿಸಬಹುದು ಮತ್ತು ಇದು ಮಾಡಬಹುದು ಅಂತಂದು ನಂದು ಹೇಳಿಕೆ ಹೇಳಬಹುದು